ನನ್ನ ಸೆಕೆಂಡ್ ಪ್ರಾಡಕ್ಟ್ ಬಂದು ಬಿಟ್ಟು ಇಯರಿಂಗ್ಸ್ ಹಾಂ ನಾನು ಇಯರಿಸ್ ತೆಗೆದುಕೊಂಡಿದ್ದು ನನಗೆ ಸ್ವಲ್ಪನು ಇಷ್ಟವಾಗಲಿಲ್ಲ ಏಕೆಂದರೆ ಆ ಇಯರಿಂಗ್ಸು ತುಂಬ ಕೆಟ್ಟದಾಗಿ ಇತ್ತು ಅದರ ಹತ್ತು ಅದರ ಈ ಅದರ ಈ ಡಿಸೈನ್ ಚೆನ್ನಾಗಿ ಇರಲಿಲ್ಲ ಹಾಗಾಗಿ ನನಗೆ ಸ್ವಲ್ಪನು ಇಷ್ಟವಾಗಲಿಲ್ಲ ನಮ್ಮ ಕುಟುಂಬದಲ್ಲಿ ನನ್ನ ಅಕ್ಕ ತಂಗಿ ಮತ್ತು ಅಮ್ಮನಿಗೂ ಕೂಡ ಆ ಇಯರಿಂಗ್ಸ್ ಇಷ್ಟವಾಗಲಿಲ್ಲ ಹಾಗಾಗಿ ಆದರೂ ನಾನು ಒಂದು ದಿನ ಅದನ್ನು ತರಿಸಿದೆ ಅದರಿಂದ ನನ್ನ ಕಿವಿಗೆ ತು ನನ್ನ ಕಿವಿಗೆ ಇದು ಆಯ್ ಇನ್ಜುರಿ ಆಯಿತು ಹಾಗಾಗಿ ನನಗೆ ಆ ಇಯರಿಗ್ಸ್ ತುಂಬಾ ಇಷ್ಟವಾಗಲಿಲ್ಲ ಅದು ನಮ್ಮ ಕುಟುಂಬದ ಸದಸ್ಯರಿಗೂ ಇಷ್ಟವಾಗಲಿಲ್ಲ ಹಾಗಾಗಿ ನಾನು ಅದನ್ನು ಇಷ್ಟಪಡುವುದಿಲ್ಲ